ನಮ ನಮಸ್ತೆ ಮೇಡಮ್ ಮೇಡಮ್ ಲೈಬ್ರರಿಯಾ ಹಾಂ ಮೇಡಮ್ ಯಾವ್ದಾದ್ರೂ ಮೋಟಿವೇಷನ್ಸ್ ನ್ಯೂ ಬುಕ್ಸ್ ಏನಾದ್ರು ಬಂದಿದೆಯಾ ಯಾವ್ದು ಬಂದಿದೆ ಹ್ಞೂ ಎಷ್ಟು ಮೇಡಮ್ ಹಾಂ ಅಮೌಂಟ್ ಎಷ್ಟು ಮೇಡಮ್

ಹೌದಾ ಹ್ಞೂ ಹ್ಞೂ ಹ್ಞೂ ಆಂ ಅಲ್ಲ ಅಲ್ಲ ಅಮೌಂಟ್ ಎಷ್ಟಾಗುತ್ತೆ ಮೇಡಮ್ ಒಂದು ಬುಕ್ಸನ್ನು ಮನೆಗೆ ತಂದು ಇಟ್ಕೊಂಡ್ರೆ ಅದ್ರ ಅಮೌಂಟ್ ಎಷ್ಟಾಗುತ್ತೆ ಎಷ್ಟು ದಿನ ಇಟ್ಕೋಬೋದು

ಹಾಂ ಸರಿ ಮೇಡಮ್ ಲೈಬ್ರರಿ ಹ್ಞೂ

ಸರಿ ಲೊಕೇಶನ್ ವಾಟ್ಸ್ಆ್ಯಪ್ ಮಾಡಿ ಮೇಡಮ್ ಹ್ಞೂ ಸರಿ ಮೇಡಮ್ ಹ್ಞೂ ಇಲ್ಲ ಬರ್ತೀವಿ ಅದಕ್ಕೋಸ್ಕರವೆ ಕೇಳೋಣ ಅಂತ ಮಾಡಿದೆ ನ್ಯೂ ಬುಕ್ಸ್ ಯಾವ್ದಾದ್ರು ಬಂದಿದೆಯಾ ಎಷ್ಟು ದಿನ ಇಟ್ಕೋಬೋದು ಏನು ಅಂತ ಹ್ಞೂ ಸರಿ ಮೇಡಮ್ ಆಯಿತು ಲೊಕೇಶನ್ಸ್ ಶೇರ್ ಮಾಡಿ ಮೇಡಮ್ ಬರ್ತೀವಿ ಓ ಓಕೆ ಹ್ಞೂ ಸರಿ ಮೇಡಮ್ ಆಯಿತು ಹ್ಞೂ ಸರಿ ಮೇಡಮ್ ಓಕೆ ತ್ಯಾಂಕ್ ಯು ಮೇಡಮ್